ನಮ್ಮ ಕುಟುಂಬದಲ್ಲಿ ತಲೆಮಾರ್ಗಳಿಂದ ದಾಟಿ ಬಂದ ಅಡುಗೆ ಏನಂದರೆ ಚಿಕನ್ ಸಾಂಬಾರ್ ಚಿಕನ್ ಸಾರು ಇದನ್ನು ಯಾಕಂದರೆ ಎಲ್ಲ ಯಾವುದೇ ಹಬ್ಬ ಬಂದ್ರೂ ಚಿಕನ್ ಸಾಂಬಾರ್ ಅನ್ನೋದು ಒಂದು ವಿಶೇಷ ಅಡುಗೆ ಆಗಿದೆ ಈ ಅಡುಗೆ ಯಾಕಂದರೆ ಎಲ್ಲ ಕಡೆ ಒಂದೊಂದು ಥರದ್ದು ಅಡುಗೆ ಮಾಡಿದ್ರೆ ಚಿಕನ್ ಸಾಂಬಾರ್ ಅಂದರೆ ಎಲ್ಲ ಹಬ್ಬಕ್ಕೂ ಚಿಕನ್ ಸಾಂಬಾರ ಮಾಡುವುದು ಒಂದು ವಿಶೇಷ ಇದಾಗಿದೆ ಏನು ಒಂದು ವಿಶೇಷ ಇದು ಅಡುಗೆ ಇದು ಯಾಕೆ ಮಾಡ್ತೀವಿ ಅಂದರೆ ಇವಾಗ ಮೊದಲೆಲ್ಲ ಜಾಸ್ತಿ ಹಣ ಯಾರೂ ಖರ್ಚು ಮಾಡ್ತಿರಲಿಲ್ಲ ಅದಕ್ಕೇ ಹಣ ಬೇಕಲ್ಲವಾ ಅದಕ್ಕೆ ಡೇಲಿ ಅಂದರೆ ದಿನಾಲೂ ಮಾಡ್ಲಿಕ್ಕೆ ಆಗ್ತಿಲ್ಲ ಆಕ್ ಆಗ್ತಿರಲಿಲ್ಲ ಚಿಕನನ್ನು ಅದಕ್ಕೆ ಕೋಳಿ ಮಾಂಸವನ್ನು ಅಂತಹ ಹಬ್ಬದ ದಿನ ಮಾತ್ರ ಮಾಡ್ತಿದ್ದರು ಇದಕ್ಕೆ ವಿಶೇಷವಾಗಿ ಏನು ಮಾಡ್ತಾರಂದರೆ ಮೊದಲು ಕಾಯಿ ತೆಂಗಿನಕಾಯಿ ಎಲ್ಲ ಸಿಗೋದು ಕಡಿಮೆ ಆಗಿತ್ತು ಯಾಕಂದರೆ ಅವಾಗ ದುಡ್ಡು ಕೊಟ್ಟು ಅಷ್ಟೆಲ್ಲ ತೊಗೊಂಡು ಮಾಡುವಾಗ ಎಲ್ಲರ ಕಡೆ ಅಷ್ಟೆಲ್ಲ ದುಡ್ಡು ಇರ್ತಿರಲಿಲ್ಲ ಇವಾಗ ಏನಾಗಿದೆ ಚಿಕ್ಕನ್ನು ಅಂದರೆ ಕೋಳಿ ಮಾಂಸನ ಮಾಡ್ತಾರೆ ಎಲ್ಲದ್ರು ಎಲ್ಲರೂ ಮಾಡ್ತಾರೆ ಕಾಮನ್ ಇವಾಗ ಮಾಡೋದಿಲ್ಲ ಮೊದಲು ಮಾಡೋದಿಲ್ಲ ಯಾಕಂದರೆ ಮೊದಲು ಎಲ್ಲರ ಕಡೆ ದುಡ್ಡು ಅಷ್ಟು ಇರ್ತಿರಲಿಲ್ಲ ಅವಾಗ ಏನು ಮಾಡ್ತಿದ್ದರು ಅಂಥಂಥ ಹಬ್ಬಗಳಿಗೆ ಮಾತ್ರ ಚಿಕನನ್ನು ಮಾಡ್ತಿದ್ದರು ಈಗ ಚಿಕನ್ ಮಾಡಬೇಕಂದ್ರೆ ಕೋಳಿ ಸಾಂಬಾರ್ ಮಾಡಬೇಕಂದ್ರೆ ಏನೇನು ಬೇಕಂದರೆ ಮೊದಲಿಗೆ ಮೆಣಸು ಕೊತ್ತಂಬರಿ ಗರಮ್ ಮಸಾಲೆ ಗರಮ್ ಮಸಾಲದಲ್ಲಿ ಚಕ್ಕೆ ಲವಂಗ ಹಾಗೆಯೇ ಏಲಕ್ಕಿ ಮತ್ತು ಗಸಗಸೆ ಪಲಾವ್ ಎಲೆ ಇದೆಲ್ಲ ಫಸ್ಟು ನಾವೇನು ಮಾಡ್ಕೊಬೇಕು ಎಣ್ಣೆಲ್ಲಿ ಹುರ್ಕೊಳ್ಬೇಕು ಆನಂತರ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಎಣ್ಣೆಲ್ಲಿ ಫ್ರೈ ಮಾಡಬೇಕು ಅದಿಕ್ಕೇ ಈರುಳ್ಳಿ ಹಾಗೆ ಹಸಿಮೆಣಸು ಟೊಮ್ಯಾಟೊ ಇದೆಲ್ಲ ಎಣ್ಣೆಲ್ಲಿ ಫ್ರೈ ಮಾಡಿ ರುಬ್ಬಿಕೊಳ್ಬೇಕು ಇನ್ನೊಂದು ಕಡೆ ಕಾಯಿತುರಿ ಕಾಯಿ ತುರಿನ ಏನು ಮಾಡಬೇಕಂದ್ರೆ ಕಾಯಿತುರಿನ ತುರ್ಕೊಂಡು ಅದನ್ನು ಸಹ ಶೇಂಗಾ ಎಣ್ಣೆಲ್ಲಿ ಹುರಿಯಬೇಕು ಇವಗ ಶೇಂಗಾ ಎಣ್ಣೆಯಾಲ್ಲಿ ಹುರಿತಾರೆ ಮೊದ್ಲು ಏನು ಮಾಡ್ತಿದ್ರಂದರೆ ಕೊಬ್ಬರಿ ಎಣ್ಣೆಲ್ಲಿ ಹುರಿತಿದ್ದರು ಶೇಂಗಾ ಎಣ್ಣೆಯನ್ನು ಅಷ್ಟಾಗಿ ಯೂಸ್ ಮಾಡ್ತಿರಲಿಲ್ಲ ಇವಾಗೇನು ಮಾಡ್ತಾರೆ ಶೇಂಗಾ ಎಣ್ಣೆನ ಜಾಸ್ತಿ ಯೂಸ್ ಮಾಡ್ತಾರೆ ಆದರೆ ಶೇಂಗಾ ಎಣ್ಣೆಗಿಂತ ಮನೆಯಲ್ಲೇ ತಯಾರಿಸಿದಂತಹ ಕೊಬ್ಬರಿ ಎಣ್ಣೆ ಭಾಳ ಯೂಸ್ಫುಲ್ಲು ಅದ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು ಇಷ್ಟನ್ನು ಕೊಬ್ಬರಿ ಎಣ್ಣೆಲ್ಲಿ ಹುರ್ಕೊಂಡಿರಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಸಾಸಿವೆ ಹಾಕಬೇಕು ಅದು ಸಿಡಿಯಬೇಕು ಅದು ಸಿಡಿದ್ ನಂತರ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಅದ್ಕೆ ಹಾಕಬೇಕು ಅದರ ನಂತರ ಹಸಿಮೆಣ್ಸು ಹಾಕಿ ಫ್ರೈ ಮಾಡಬೇಕು ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ಹಸಿ ವಾಸನೆ ಇರ್ತದಲ್ಲ ಅದು ಹೋಗೋ ತನಕ ನಾವು ಅದನ್ನು ಏನು ಮಾಡಬೇಕು ಎಣ್ಣೇಲಿ ಹುರಿಯಬೇಕು ಅದಾದಮೇಲೆ ಟೊಮ್ಯಾಟೋ ಮತ್ತು ಈರುಳ್ಳಿನ ಹಾಕಿ ಎರಡೂ ಸಾಫ್ಟ್ ಆಗುವ ರೀತಿಯಲ್ಲಿ ಹುರ್ಕೊಬೇಕು ಈರುಳ್ಳಿ ಕಂದು ಬಣ್ಣ ಬರಬೇಕು ಟೊಮ್ಯಾಟೊ ಸಾಫ್ಟ್ ಆದಮೇಲೆ ನಾವು ಏನು ಕೋಳಿ ಮಾಂಸ ಏನಿರುತ್ತಲ್ವ ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಹುರಿಯಬೇಕು ಅದು ಹುರ್ದ್ರ ಹುರ್ದ ನಂತರ ಏನು ಮಾಡಬೇಕಂದ್ರೆ ಒಂದು ಪ್ಲೇಟನ್ನು ಮುಚ್ಚಿ ಅದು ಅದರಲ್ಲಿರುವಂಥ ನೀರು ಬಿಟ್ಟು ಬಿಡಬೇಕು ಅದು ಬಿಡೋ ತನಕ ಹುರಿಯಬೇಕು ಆಮೇಲೆ ಏನು ಮಾಡಬೇಕಂದ್ರೆ ನಾವು ಒಣಮೆಣಸು ಕೊತ್ತಂಬರಿ ಮತ್ತು ಗರಮ್ ಮಸಾಲೆ ಏನೇನು ಹಾಕಿ ರುಬ್ಬಿಕೊಳ್ತಿವಲ್ಲ ಅದೆಲ್ಲ ಅದನ್ನು ಪೇಸ್ಟ್ ಅದ್ದನ್ ಅದರದ್ದು ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಆಮೇಲೆ ಏನು ಮಾಡಬೇಕಂದ್ರೆ ಇದನ್ನು ಯಾವುದು ಹಾಕಬೇಕು ಕಾಯಿ ತುರಿದು ಏನಿರುತ್ತದಲ್ಲವಾ ಕಾಯಿ ತುರಿದು ಏನು ನಾವು ರುಬ್ಕೊಂಡು ಇರ್ತೀವಲ್ವಾ ಅದನ್ನು ಹಾಕಿ ಅದನ್ನು ಫ್ರೈ ಮಾಡಬೇಕು ಅದನ್ನು ಬಿಟ್ಟು ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ಉಪ್ಪು ಹಾಕಿ ಅದು ಕುದಿ ಬರೊ ತನಕ ಬಿಟ್ಟು ಮೇಲೆ ಕೊತ್ತಂಬರಿ ಹಾಕಿ ಅದು ಕುದಿ ಬರೊ ತನಕ ಇಡಬೇಕು ಇದು ಮೊದಲು ಮಾಡುವಾಗ ಮಾಡುವಂತಹ ಅಂದರೆ ಹಳೆ ಮೊದ್ಲು ತಲೆಮಾರುಗಳಿಂದ ಇದೇ ರೀತಿ ಮಾಡ್ಕೊಂಡ್ಬಂದಿರ್ತಾರೆ ಮೊದಲೆಲ್ಲ ಕಾಯಿತುರಿ ಕಡಿಮೆ ಇರ್ತಿತ್ತು ಹೇಳಿ ಏನು ಮಾಡ್ತಿದ್ರು ಅಂದರೆ ಇದು ಅಕ್ಕಿ ಇರುತ್ತಲ್ವಾ ಅಕ್ಕಿನ ರುಬ್ಬಿ ಅದನ್ನು ಸ್ವಲ್ಪ ರುಬ್ಬಿಕೊಂಡು ಹಾಕ್ತಿದ್ದರು ಯಾಕಂದರೆ ಸಾಂಬಾರ್ ಸ್ವಲ್ಪ ದಪ್ಪ ಆಗಲಿ ಅಂತ ಇದು ಏನು ಮಾಡೋದು ಕೋಳಿ ಸಾಂಬಾರ್ ಮಾಡೋದು ನೆಕ್ ಮತ್ತೊಂದು ಮತ್ತು ಏನು ಮಾಡ ಮಾಡ್ತಾರಂದರೆ ಮೊದಲು ಗಂಜಿ ಮಾಡೋದರಿಂದ ಗಂಜಿಗೆ ಪಲ್ಲೆ ಮಾಡುವ ಹಾಗೆ ತರಕಾರಿಗಳನ್ನ ತಗೊಳ್ಳುವಷ್ಟು ಹಣ ಯಾರ ಕಡೆಯೂ ಇರ್ತಿರಲಿಲ್ಲ ಅವಾಗ ಏನು ಮಾಡ್ತಿದ್ರಂದರೆ ಹೇಗೂ ಬೇಸಿಗೆಯಲ್ಲಿ ಏನು ಮಾವಿನಕಾಯಿ ಸಿಗ್ತದಲ್ವಾ ಮಾವಿನಕಾಯಿ ತೊಗೊಂಡು ಮಸಾಲೆ ಪದಾರ್ಥಗಳನ್ನು ಹಾಕೋದಕ್ಕಿಂತ ಅದೇನು ಮಾಡ್ತಿದ್ರಂದರೆ ಮಸಾಲೆ ಪದಾರ್ಥ ಹಾಕಿ ಮಾಡ್ತಿದ್ದರು ಅಷ್ಟೆಲ್ಲ ಮಸಾಲೆ ಹಾಕುವಾಗ ಎಲ್ಲರ ಕಡೆ ಮಸಾಲೆ ಸಿಗಬೇಕಲ್ಲ ಹಳ್ಳಿ ಕಡೆ ಎಲ್ಲ ಮಸಾಲೆ ಸಿಗಬೇಕಲ್ಲ ಅದು ಸಿಗ್ತಿರಲಿಲ್ಲ ಹೇಳಿ ಇವಾಗ ಒಂದೊಂದು ಕಡೆ ಮಾವಿನಕಾಯಿ ಹಣ್ಣು ಮಾಡೊದಕ್ಕಿಂತ ಮುಂಚೆಯೇ ಏನು ಮಾಡ್ತಾರೆ ಕಾಯಿ ಎಲ್ಲ ಉದುರಿರ್ತದೆ ಮಾವಿನಕಾಯಿ ಗಾಳಿಗಾಗಲಿ ಯಾವುದಕ್ಕೆ ಆಗಲಿ ಮಾವಿನಕಾಯಿ ಉದುರಿರ್ತದೆ ಇಲ್ಲ ಮರದಲ್ಲಿರುವಂತಹ ಮಾವಿನಕಾಯಿನ ತೊಗೊಂಡು ಏನು ಮಾಡ್ತಾರೆ ಅಂದರೆ ಕುದಿಸ್ಬೇಕು ಕುದಿಸಿ ಅದನ್ನು ಕುದಿಸ್ಬೇಕು ಮಾವಿನ್ಕಾಯನ್ನು ಬಿಸಿ ನೀರಿನಲ್ಲಿ ಕುದಿಸಿ ಆಮೇಲೆ ಏನು ಮಾಡ್ತಾರಂದರೆ ಅದಕ್ಕೆ ಉಪ್ಪು ಹಾಕಿ ಕುದಿಸಿದ್ದು ಮಾವಿನಕಾಯಿಂದು ನೀರೆಲ್ಲ ತೆಗೆದು ಒಂದು ಡಬ್ಬಿಯಲ್ಲಿ ಹಾಕಿ ಇಡಿಸಿರ್ತಾರೆ ಅದನ್ನು ಯಾಕೆ ಮಾಡ್ತಾರಂದರೆ ಸ್ವಲ್ಪ ದಿನದ್ನ ನಂತರ ಎಷ್ಟೇ ದಿನ ಆದರೂ ಕೂಡ ನಾವು ಅದನ್ನು ಮತ್ತೆ ಮತ್ತೆ ಯೂಸ್ ಮಾಡ್ಬೌದು ಯಾವುದೇ ರಾಸಾಯನಿಕ ಪದಾರ್ಥಗಳು ಇದಕ್ಕೆ ಆವಶ್ಕತೆ ಆಗಿರೋದಿಲ್ಲ ಅದಕ್ಕೆ ನಾವು ಇದನ್ನು ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಬೌದು ಹಾಗೆಯೇ ಕುದಸ್ಬೇಕು ಅಂತಲೂ ಇರೋದಿಲ್ಲ ಇನ್ನೊಂದು ಬೇರೆ ಥರ ಯಾವುದಾದ್ರೂ ಇದ್ದರೆ ಅದು ಅದು ಯಾವುದಂದ್ರೆ ಇನ್ನೊಂದು ಹಾಗೆಯೇ ಉಪ್ಪು ಮತ್ತು ಮಾವಿನಕಾಯಿ ಒಂದೇ ಡಬ್ಬದಲ್ಲಿ ನೀರು ಏನೂ ತಾಗ್ಲಿಕ್ಕೆ ಇಲ್ಲ ಅದಕ್ಕೆ ಏನೂ ತಾಗ್ದೇ ನೀರು ಏನಾದರೂ ತಾಗಿದರೆ ಅದು ಏನಾಗುತ್ತೆ ಹಾಳಾಗುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಆ ಡಬ್ಬಿಯಲ್ಲಿ ಮಾವಿನಕಾಯಿ ಹೈಗಿ ಉಪ್ಪನ್ನು ಹಾಕಿ ಹಾಗೆ ಶೇಖರಣೆ ಮಾಡಿಡಬೇಕು ಇದನ್ನು ನಾವು ಯಾವಾಗ ಬೇಕಿದ್ದರೂ ಹೇಗೆ ಬೇಕಿದ್ದರೂ ಯೂಸ್ ಮಾಡ್ಬೌದು ಗಂಜಿಗಾಗಲಿ ಅಥ್ವಾ ಬೇಳೆ ಸಾಂಬಾರ್ ಆಗಲಿ ಯಾವ್ದಕ್ಕೆ ಬೇಕಾದರೂ ಇದನ್ನು ಉಪಯೋಗಿಸಿಕೊಳ್ಬೌದು ಹಾಗೆ ಮತ್ತೇನು ಮಾಡ್ಬೌದಂದರೆ ಮತ್ತು ಪಲ್ಲೆ ಪಲ್ಲೆ ಎಲ್ಲ ಮಾಡ್ತೀವಲ್ಲ ಇವಾಗ ಯಾವುದೂ ಯಾವುದೇ ಒಂದು ಬೇರೆಯದು ಮಸಾಲೆ ಪದಾರ್ಥ ಯೂಸ್ ಮಾಡ್ದೆ ಮಾಡುವಂಥ ಪಲ್ಯಗಳಂದರೆ ಯಾವುದೇ ಒಂದು ಸೊಪ್ಪನ್ನು ತಕೊಂಡು ಅದಕ್ಕೆ ಈರುಳ್ಳಿ ಈರುಳ್ಳಿ ಕಾಯಿ ಹಸಿಮೆಣಸು ಇಷ್ಟು ಹಾಕಿ ಆ ಯಾವುದು ಮೇ ಅದಕ್ಕೆ ಬೇಕಾಗಿರುವಂಥ ಯಾವುದೇ ತರಕಾರಿ ಹರ್ಗಿ ಸೊಪ್ಪು ಮೂಲಂಗಿ ಸೊಪ್ಪು ಯಾವುದೇ ಆಗಿರ್ಬೌದು ಇವಾಗ ಹರ್ಗಿ ಸೊಪ್ಪು ತಕೊಂಡೆ ಹರ್ಗೆ ಸೊಪ್ಪು ತಕೊಂಡು ಅದಕ್ಕೆ ಕಾಯಿ ಉಳ್ಳಾಗಡ್ಡೆ ಮತ್ತು ಹಸಿಮೆಣಸು ಇಷ್ಟು ನೀರು ಉಪ್ಪು ಹಾಕಿ ಏನು ಮಾಡಬೇಕು ಬೇಯಿಸ್ಬೇಕು ಇಷ್ಟು ಮಾಡಿದರೆ ಸಾಕು ಏನು ನಮಗೆ ಒಂದು ಪಲ್ಲೆ ರೆಡಿ ಆಗುತ್ತೆ